ಹೇಳಿ ಯಾರು ಹಾಂ ಹೌದು ಹಾಂ ಹೇಳ್ತೀನಿ ನಮ್ದು ಬಂದೂ ಅದೇ ಸಂಗಾತಿ ರಂಗಭೂಮಿ ಸಂಗಾತಿ ರಂಗಭುಮಿ ಅಂತ್ಹೇಳಿ ನಾಟ್ಯ ಸಂಘ ನಮ್ಮದು ಈಗ ನಮ್ಮದ್ರಲ್ಲಿ ಕೂಚಿಪುಡಿ ಆಗಿರ್ಬೋದು ಅದೇ ರೀತಿ ಕಥಕ್ಕು ಆಮೇಲೆ ಭರತನಾಟ್ಯ ಇದೆಲ್ಲ ಕಲಿಸ್ತೀವಿ ಅದಕ್ಕೆ ಅಂತಲೇ ಸಪ್ರೇಟ್ ಸಪ್ರೇಟ ಟೀಚರ್ಸ್ ಕೂಡ ಇದ್ದಾರೆ ಈಗಾ ನಿಮಗೆ ಕೂಚಿಪುಡಿ ಅಂತ ಹೇಳಿದ್ರಲ್ಲ ಅದು ಈಗ ಆ ಅವ್ರು ಬಂದು ಶುಕ್ರವಾರ ಮತ್ತು ಶನಿವಾರ ತಗೊತಾರೆ ಟೈಮಿಂಗ್ಸ್ ಬಂದು ನೀವು ಏನು ಸ್ಟೂಡೆಂಟ ಏನೂ ಓಕೆ ಸ್ಟೂಡೆಂಟ್ಸ್ ಅಂದರೆ ಸಾಧಾರ್ಣವಾಗಿ ಈಗ ಮೂರು ನಲ್ವತ್ತರಿಂದ ಅಥ್ವಾ ಮೂರು ಗಂಟೆಯಿಂದ ಬಂದುಬಿಡಿ ಮೂರು ಗಂಟೆಯಿಂದ ಒಂದು ಐದು ಗಂಟೆ ತನಕ ತಗೊತಾರೆ ಅವರು ಆಗುತ್ತಾ ನಿಮಗೆ ಅಂದರೆ ಅವ್ರು ಬಂದು ಶುಕ್ರವಾರ ಮತ್ತು ಶನಿವಾರ ತಗೊತಾರೆ ಆ ಟೀಚರ್ಸ್ ಬಂದು ಕೂಚಿಪುಡಿ ಟೀಚರ್ ಬಂದು ಹಾಂ ಹೌದು ನಾಲ್ಕು ಗಂಟೆ ನಿಮಗೆ ಬೇಕಾದರೆ ಅಂದರೆ ಹಾಂ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೇ ಬನ್ನಿ ಆದರೆ ತಪ್ಪಿಸಬಾರ್ದು ಹಾಂ ಆಗ್ಬೋದು ಒಂದು ನಾಲ್ಕು ಗಂಟೆಯಿಂದ ಬಂದರೂ ಓಕೆ ನಾ ಹೇಳ್ತೀನಿ ಅವರಿಗೆ ಸುಮಾರು ಜನ ಆ ಸ್ಟೂಡೆಂಟ್ಸ್ ಅವರು ಹೇಳ್ತಾ ಇದ್ದಾರೆ ನಾಲ್ಕು ಗಂಟೆಯಿಂದ ಇಡಿ ಅಂತ ಹೇಳಿ ನಾಲ್ಕು ಗಂಟೆಯಿಂದ ಐದು ಗಂಟೆಗೆ ಇಡ್ತೀವಿ ಅವ್ರದ್ದೂ ಮಂತ್ಲಿ ನಮಗೆ ಕೊಡಬೇಕಾಗಿರೋದು ನೀವು ಒನ್ ತೌಸಂಡ್ ಕೊಡಬೇಕಾಗತ್ತೆ ಕೂಚಿಪುಡಿ ಯಾಕಂತ ಹೇಳಿದ್ರೆ ಅದು ಹೌದು ಹೌದು ಇಲ್ಲ ಇಲ್ಲ ಕೂಚಿಪುಡಿ ಕಲಿಬೇಕು ಅಂತಿದೀರಲ್ಲ ಅದು ರಿಜನಲ್ ಆಗಿರೋದರಿಂದ ಹಾಗಾಗಿ ನಾವು ಅಲ್ಲಿ ಇದ್ದವ್ರನ್ನೆ ಕರೆಸ್ಬೇಕಾಗುತ್ತೆ ಹಾಗಾಗಿ ಒನ್ ತೌಸಂಡ್ ಆಗುತ್ತೆ ಅದರಲ್ಲಿ ನಮಗೆ ಮತ್ತು ಆ ಟೀಚರಿಗೇ ಸಿಕ್ಸ್ ಹಂಡ್ರೆಡ್ ಕೊಡ್ಬೇಕು ಆಗುತ್ತೆ ನಾವು ಹಾಗಾಗಿ ಹಾಂ ಹೌದು ಬರ್ಬೋದು ಅಡ್ರಸ್ ತಗೊತಿರಾ ಇಲ್ಲ ಇಲ್ಲ ನಮ್ಮ ಅಡ್ರಸ್ ಹೇಳ್ತೇವೆ ನಾವು ಅಂಕೋಲ ಪ್ರಭು ಮೆಡಿಕಲ್ಸ್ ಮೇಲೆ ಆಯಿತಾ ಮೇಲೆ ಹಾಂ ಒಂದು ಅಪಾ ಇದಿದೆ ರೂಮ್ ಅಲ್ಲಿ ಕಲಿಸ್ತಾರೆ ಅಲ್ಲಿ ಹೋಗಿ ಆಯಿತಾ ಹೌದು ಹೌದು ತ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ